ನಮ್ಸ್ಕಾರ ರೀ ಅದೇ ನಿಮ್ಮ ಅಂಗ್ಡಿಗೆ ಬಂದಿದ್ವಿ ನಮ್ಗೆ ಮೊಬೈಲ್ ತಗೋಬೇಕಿತ್ತು ಸರ್ ನಾವು ಹಾಂ ಸರ್ ಯಾವ್ಯಾವು ಈಗ ಹೊಸದಾಗಿ ಮಾಡಲ್ದವು ಬಂದವ ಸರ್ ಹಾಂ ರೀ ಹ್ಞೂ ಹ್ಞೂ ಹ್ಞೂ

ಹ್ಞೂ ಹ್ಞೂ ಹ್ಞೂ ಇಲ್ಲ ನಾವು ಇದೇ ಫೋನ್ ಅಂತ ಏನು ಹಾಕ್ಕೊಂಡಿಲ್ಲ ರೀ ನಮ್ಮದು ಯಾವುದು ಇತ್ತೀಚೆಗೆ ಲೇಟೆಸ್ಟ್ ಮಾಡಲ್ಲ ಮತ್ತೆ ಕ್ಯಾಮರದ ಮೇಲೆ ಫೋಕಸ್ ಮಾಡ ಹತ್ತೀವಿ ಚೆನ್ನಾಗಿರೋ ಫೋಕಸ್ ಇರುವಂಥ ಕ್ಯಾಮ್ರ ಅವೆಲೆಬಲ್ ಇರೋದು ಯಾವ್ದಾರ ಒಂದು ಮೊಬೈಲ್ ಇದ್ದರೆ ಹೇಳಿರಿ ನೋಡೋಣ ಹಾಂ ಹಾಂ ಹಾಂ ಯಾವ ಸಿರೀಸ್ ಸರ್ ಅದು ಹೀಗೆ ಬರ್ತಾಯಿರೋದು ಈಗ ಅಂದರೆ ಒಪೋ ಒಳಗೆ ಯಾವ ಸಿರೀಸ್ ಸರ್ ಬರ್ತಾಯಿರೋದು ಈಗ ಹಾಂ ಹಾಂ ಹಾಂ ಹಾಂ ಏನು ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಹಾಂ ಏನು ಏನ್ರೀ ಆಗುತ್ತೆ ಪ್ರೈಸ್ ಬೀಳ್ಬೋದು ರೀ ಅದೀಗ ಅಯ್ಯೋ ಭಾಳಾತಲ್ಲ ರೀ ಸರ ಇನ್ನೊಂದು ಒಂದು ಸಾವಿರ ಎರ್ಡು ಸಾವಿರ ಏನು ರೀ ಡಿಸ್ಕೌಂಟ್ ಆಗುತ್ತೆ ನಿಮಗೆ

ಹಾಂ ಹಾಂ ಹಾಂ ಇಲ್ಲ ನಮ್ಮ ಇಲ್ಲ ಅದೂ ಚೆನ್ನಾಗಿ ಬರ್ತಾವೆ ಅಂದು ಗೊತ್ತೈತೆ ಬಿಡಿರಿ ಹಾಗೆ ಒಪೋ ಅಲಾ ಮತ್ತು ಅದ್ರ ಒಳಗೆ ಕಮ್ಮಿ ಇದ್ದಿದ್ದು ಮತ್ತು ಡಿಸ್ಕೌಂಟ್ ಇರುವಂಥ ಯಾವ್ದು ಮೊಬೈಲ್ ರೀ ಬೇರೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಮತ್ತು ಏನದು ವಾರೆಂಟಿ ಅದು ಏನಾರ ಆಯ್ತರಾ ಅದಕ್ಕೆ ಸರ್ವಿಸು

ಹಾಂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಸರ್ ಆಯಿತು ಹುಡುಗರ ನಾನು ಸದ್ಯದಾಗೆ ನಿಮ್ಮ ಭೇಟಿ ಆಗ್ತೀನಿ ಫೋನ್ ಮಾಡ್ತೀನಿ ಓಕೆ ಬರ್ಬೇಕಾದ್ರೆ ನಿಮ್ಗೆ ಏನು ಅದಾವ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಇವ್ರ ಮೊಬೈಲ್ ಒಂದು ಪರ್ಚೇಸ್ ಮಾಡ್ತೀನಿ ಸರ್ ಓಕೆ ಸರ್ ಧನ್ಯವಾದ ಎರ್ಡು ನಿಮಿಷ